ನನ್ನ ಹೆಸ್ರು ಖುಷ್ಬೂ ನಾನು ಓದಿದ್ದು ಚಿಂತಾಮಣಿ ಡಿಗ್ರಿ ಕಾಲೇಜಿನಲ್ಲಿ ಆ ಕಾಲೇಜಿನಲ್ಲಿ ಪ್ರವಾಸಕ್ಕಾಗಿ ನಮ್ಮನ್ನು ಕರ್ದ್ಕೊಂಡು ಹೋಗಿದ್ದರು ಯಾವ ಕಡೆ ಅಂದರೆ ಪ್ಲೇಸ್ ಬಂದುಬಿಟ್ಟು ಮೈಸೂರು ಚಾಮುಂಡೇಶ್ವರಿ ಬೆಟ್ಟ ಧರ್ಮಸ್ಥಳ ಕುಕ್ಕೆ ಸುಬ್ರಮಣ್ಯ ಇನ್ನೂ ಮುಂತಾದ ಪ್ಲೇಸ್ಗಳಿಗಾಗಿ ನಮ್ಮನ್ನು ಕರ್ಕೊಂಡು ಹೋಗಿದ್ದರು ಅಲ್ಲಿ ನನಗೆ ತುಂಬ ಇಷ್ಟವಾಯಿತು ಎಲ್ಲರ ಜೊತೆ ನಾನು ಸಂತೋಷದಿಂದ ಆ ಪ್ಲೇಸಸ್ಗಳನ್ನು ನೋಡಿಕೊಂಡು ಬಂದೆ ನನಗೆ ತುಂಬ ಅಲ್ಲಿನ ವಾತಾವರಣವು ಸಹ ತುಂಬ ಇಷ್ಟವಾಯಿತು ಮತ್ತೆ ಮತ್ತೆ ಹೋಗಬೇಕು ಎಲ್ಲರ ಜೊತೆ ನಾನು ಖುಷಿಯಾಗಿ ಅವ್ರ ಜೊತೆ ಟೈಮ್ ಸ್ಪೆಂಟ್ ಮಾಡಬೇಕು ಎಂಬುದಾಗಿ ನನಗೆ ಗೊತ್ತಾಯಿತು ಅವಾಗ ಅವರು ಕರ್ಕೊಂಡು ಹೋಗಿದ್ದಕ್ಕಾಗಿ ನನಗೆ ಆ ಕಡೆ ಇಂಥ ಪ್ಲೇಸ್ ಐತಾ ಹೀಗೆಲ್ಲ ಇರುತ್ತಾ ಈ ಥರ ಬಂದರೆ ನಮ್ಗೆ ಎಲ್ಲ ವಿಷಯಗಳು ಗೊತ್ತಾಗುತ್ತೆ ಅದರಿಂದ ನಾನು ಕಾಲೇಜಿನ ಮೂಲಕ ಪ್ರವಾಸಕ್ಕಾಗಿ ಹೋಗಿದ್ದೆ